ನಮ್ಮ ಸಮೀಪದಲ್ಲಿ ಬುಡಕಟ್ಟು ಜನಾಂಗಗಳು ವಾಸಿಸುತ್ತಿರೋ ಪ್ರದೇಶ ಅಂತ ಸ್ಪೆಸಿಫಿಕ್ಕಾಗಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ ಇದೆ ಆಯ್ ಅಲ್ಲಿ ಏನು ಅಂತಂದರೆ ಈ ಟೌನ್ಸ್ ಆಗ್ಬೌದು ಮತ್ತೆ ಗ್ರಾಮಗಳೇನಿದೆ ಅದ್ರಲ್ಲಿರೋವಂಥ ಫೆಸಿಲಿಟಿ ಖಂಡಿತ ಏನು ಬುಡಕಟ್ಟು ಜನಾಂಗಗಳಿರುವಂಥ ಜಾಗದಲ್ಲಿರೋದಿಲ್ಲ ಯಾಕಂದರೆ ಅವ್ರು ಇವತ್ತು ಇಲ್ಲಿದ್ದಂಗೆ ಮತ್ತೆ ನಾಳೆ ಇಲ್ಲೇ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಸೊ ಅವ್ರಿರೋವಂಥ ಜಾಗದಲ್ಲಿ ಯಾವುದೇ ರೀತಿ ಶಿಕ್ಷಣ ಆರೋಗ್ಯ ಮೂಲಭೂತ ಇರೋದಿಲ್ಲ ಇನ್ ಕೇಸ್ ಏನಾದರೂ ಆ ಥರ ಬುಡಕಟ್ಟು ಜನಾಂಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದಾಗ ಅವ್ರು ಇರೋದಕ್ಕಂತ ವ್ಯವಸ್ಥೆ ಆದರೆ ಅಲ್ಲೇ ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯ ಮೂಲಭೂತ ಈ ಥರದ್ದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ